ಹಲೋ ಹಾಂ ಹೌದು ಹಾಂ ಸರಿ ನಿಮ್ಮ ಹೆಸರು

ಹಾಂ ಹೌದು ನೆನಪಿದೆ ಪ್ರೊಸಿಜರ್ ಅಂದರೆ ನೀವು ಹದ್ನೈದು ದಿನಕ್ಕೆ ಒಮ್ಮೆ ಬರಬೇಕು ಮೂರು ಸಲ ಹದ್ನೈದು ದಿನಕ್ಕೆ ಒಮ್ಮೆ ಮೂರು ಸಲ ಬಂದು ಮೂರು ಸಲ ಕ್ಲೀನ್ ಮಾಡಿಸ್ಬೇಕು ಕ್ಲೀನಿಂಗ್ ಪ್ರೊಸಿಜರ್ ಇರ್ತದೆ ಟೀತ್ಸ್ ಎಲ್ಲ ಕ್ಲೀನ್ ಮಾಡ್ತೇವೆ ಅದರ ನೆಕ್ಸ್ಟ್ ನಾವು ಅದಕ್ಕೆ ಲಾಸ್ಟ್ ಟೈಮ್ ಬರ್ಬೇಕಾದರೆ ಮೂರನೇ ಸಲಕ್ಕೆ ನಾವು ಹಲ್ಲಿದೆಲ್ಲ ಮೆಝರ್ಮೆಂಟ್ ತೆಗಿತೇವೆ ಕ್ಯಾಪಿಗೆ ಸೋ ಮತ್ತೆ ಹ್ಞೂ ನೀವು ಸೋಮವಾರ ಬರ್ಬೋದ ಹಾಂ ಹಾಗಿದ್ದರೆ ನಿಮಗೆ ಯಾವ ದಿವಸ ಆಗ್ಬೋದು ಶುಕ್ರವಾರ ಆ ಶುಕ್ರವಾರ ಹಾಂ ಶುಕ್ರವಾರ ಬೆಳಗ್ಗೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಫುಲ್ ಇದೆ ಸೊ ನೀವು ಸಂಜೆ ಹೊತ್ತಿಗೆ ಬರ್ಬೋದ ಸರಿ ಹಾಗಿದ್ದರೆ ಶುಕ್ರವಾರ ಸಂಜೆ ಹಾಂ ಹೌದು ಶುಕ್ರವಾರ ಒಂದು ಮೂರು ಗಂಟೆ ಹೊತ್ತಿಗೆ ಬನ್ನಿ ಆಯಿತಾ ಓಕೆ ಮತ್ತು ಇನ್ನೊಂದು ಏನಂದರೆ ನೀವು ರೂಟ್ ಕೆನಾಲ್ ಆದ್ಮೇಲೆ ಫಾ ತಿಂಡಿ ಎಲ್ಲ ತಿನ್ಬೇಕಾದರೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ ಯಾಕಂದರೆ ತುಂಬ ಗಟ್ಟಿ ಗಟ್ಟಿ ಇರುವ ವಸ್ತುಗಳನ್ನೆಲ್ಲ ತಿನ್ನುವ ಹಾಗೆ ಇಲ್ಲ ಚುಂಗಮ್ ಎಲ್ಲಾ ತಿನ್ಬೇಕಾದರೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಯಾಕಂದರೆ ಅದು ಕ್ಯಾಪಿಗೆ ಅಫೆಕ್ಟ್ ಆಗ್ತದೆ ಆಯಿತಾ ಹಾಂ ಮತ್ತು ಹತ್ತು ವರ್ಷ ವ್ಯಾರೆಂಟಿ ಇರ್ತದೆ ಕ್ಯಾಪಿಗೆ ಆ ಅಷ್ಟೆ ಮತ್ತು ಅದ್ರ ರೇಟ್ ಎಲ್ಲ ನಾವು ನಾಡಿದ್ದು ಡಿಸ್ಕಸ್ ಮಾಡುವ ಅಲ್ಲಾ

ತ್ಯಾಂಕ್ ಯು